ಹಾಂ ಹೇಳಿ ಹಾಂ ಹೌದು ಜ್ವರ ಬಿಟ್ಟಿಲ್ಲವಾ ಇನ್ನೂ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀರಾ ಕರೆಕ್ಟ್ ಆಗಿ

ನಿನ್ನೆ ನೀವು ತಗೊಂಡು ಏನಾದರೂ ಆರ್ಡ್ ವರ್ಕ್ ಮಾಡಿದ್ರಾ ಗದ್ದೆ ಮನೆ ಎಲ್ಲ ಓಡಾಡಿದ್ರೆ ಸರ್ ನಿಮ್ಗೆ ಏನು ಕ್ಯೂರ್ ಆಗುತ್ತೆ ಹಾಂ ಸದ್ಯಕ್ಕೆ ನೀವು ಈಗ ಆಸ್ಪಿಟಲ್ ಬರಕ್ಕೆ ಆಗಲಿಲ್ಲ ಅಂತಂದರೆ ಮನೇಲಿ ಏನು ಮಾಡಿ ಅಂತಂದರೆ ಬಿಸ್ನೀರು ತಗೊಳ್ಳಿ ಬಿಸ್ನೀರು ಬಿಸ್ನೀರು ಕುಡಿಯಿರಿ ಆದಷ್ಟು ಬಿಸಿನೀರು ಮತ್ತು ಹಾಂ ಜಾಸ್ತಿ ಖಾರ ಐಟಮ್ ತಿನ್ನಕ್ಕೆ ಹೋಗ್ಬೇಡಿ ಓ ಬೇಳೆ ಸಾಂಬಾರು ತಿನ್ನಿ ಮಾತ್ರೆಗಳನ್ನ ಟೈಮ್ ಟೈಮ್ ಕರೆಕ್ಟ್ ಆಗಿ ತಗೊಳ್ಳಿ ಅದೇ ಇವತ್ತು ನೋಡಿ ಇದು ಈಗ ಸಂಜೆ ಬರಕ್ಕಾಗಲಿಲ್ಲ ಇನ್ ಕೇಸ್ ಬರಕ್ಕಾಗಲಿಲ್ಲ ಅಂತಂದರೆ ಇದೊಂದು ಟ್ರೈ ಮಾಡಿ ನೋಡಿ ಇಲ್ಲಾಂದರೆ ನಾಳೆ ಆದರೆ ಬನ್ನಿ ಇವು ಏನೂ ಕ್ಯೂರ್ ಆಗಿಲ್ಲ ಅಂತ ಅನ್ಸಿದ್ರೆ ಬನ್ನಿ ಹ್ಞೂ ಇಲ್ಲ ನಾನು ಕರೆಕ್ಟ್ ಆಗಿ ಮೆಡಿಸಿನ್ ಕೊಟ್ಟಿದ್ದೀನಿ ನೀವು ಸರ್ಯಾಗಿ ಮೆಡಿಸನ್ ತಗೊಂಡಿಲ್ಲ ಅನಿಸುತ್ತೆ ನೋಡಿ ನೀವು ಟ್ಯಾಬ್ಲೆಟ್ ಎಲ್ಲ ಕರೆಕ್ಟ್ ಆಗಿ ತಗೊಂಡಿದೀರಾ ಮತ್ತೆ ಕ್ಯೂರ್ ಆಗಬೇಕಿತ್ತಲ್ಲ ಇಷ್ಟೊತ್ತಿಗೆ ಅಂದರೆ ಒಂದು ಕೆಲಸ ಮಾಡಿ ಹಾಗಾದ್ರೆ ನೀವು ಗದ್ದೆ ಕೆ ಗದ್ದೆ ಕೆಲಸ ಮಾಡೋದಾ ನೀವು ಅಲ್ಲ ನೀವು ಗದ್ದೆ ಕೆಲಸ ಮಾಡ್ತೀನಿ ಅಂದರೆ ನಿಮಗೆ ಬಾಡಿಗೆ ರೆಸ್ಟ್ ಬೇಕು ನಿಮ್ಮದು ಬಾಡಿ ಫುಲ್ ಸ್ಟ್ರೇನ್ ಆಗೈತೆ ಬಾಡಿಗೆ ರೆಶ್ಟ್ ಬೇಕು ನಿಮಗೆ ನೀವು ರೆಶ್ಟ್ ಮಾಡಿ ಫಶ್ಟು ಅದಾದ ಮೇಲೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿ ಕ್ಯೂರ್ ಆಗುತ್ತೆ ಇನ್ ಕೇಸ್ ಆಗಲಿಲ್ಲ ಅಂದರೆ ನಾಳೆ ಬನ್ನಿ ಇಲ್ಲ ಇಲ್ಲ ನಮ್ಮದು ಓಪನ್ ಓಪನ್ ಇರುತ್ತೆ ಬನ್ನಿ ಹಾಂ ಅದೇ ಮನೆಮದ್ದು ಅಂದ್ರೆ ಏನಿಲ್ಲ ಈಗ ನೀವು ಸದ್ಯಕ್ಕೆ ರೆಶ್ಟ್ ಮಾಡೋದೇ ಮನೆಮದ್ದು

ಸರಿ ಸರ್ ಆಯಿತು ನೀವು ನಾಳೆ ಬನ್ನಿ ಸರಿ ಓಕೆ ಆಯ್ತು ಹಾಂ ಓಕೆ ಓಕೆ ಸರಿ ಸರಿ ಸರಿ ನಾಳೆ ಬನ್ನಿ ಆಯ್ತು ಹ್ಞೂ ಸರಿ